ಎಲ್ಲ ರಾಜ್ಯಕ್ಕೆ ಹೋಲಿಸೋದಾದರೆ ಕರ್ನಾಟಕ ರಾಜ್ಯದಲ್ಲಿ ಖಂಡಿತವಾಗಲೂ ಉತ್ತಮ ಮಟ್ಟದ ವಿದ್ಯಾಭ್ಯಾಸ ನಡಿತಾ ಇದೆ ಹಾಗೂ ಇಲ್ಲಿಂದ ಸುಮಾರು ಪ್ರತಿಭಾವಂತ ವಿದ್ಯಾರ್ಥಿಗಳು ಇಲ್ಲಿಂದ ಹೊರಗಡೆ ಹೋಗ್ತಾ ಇದ್ದಾರೆ ಇಲ್ಲಿ ಕಲ್ತುಬಿಟ್ಟು ಸೊ ಅದ್ರ ಮೂಲಕ ಗೊತ್ತಾಗುತ್ತೆ ಅವ್ರಿಗೆ ಎಂಥ ಒಳ್ಳೆಯ ಒಂದು ಎಜುಕೇಷನ್ ಸಿಗ್ತಾ ಇದೆ ಅಂತ ಹಾಗೂ ಈಗ ಡೆಲ್ಲಿಯಿಂದ ಆಗಿರ್ಬೋದು ಮುಂಬೈ ಕಲ್ಕತ್ತಾ ಹೈದರಾಬಾದ್ ತಮಿಳ್ ನಾಡು ಕೇರಳ ಸಾಕಷ್ಟು ಪ್ರದೇಶದಿಂದ ಎಲ್ಲರೂ ಬಂದು ವಿದ್ಯಾಭ್ಯಾಸಕ್ಕಂತ ಬರ್ತಾ ಇರೋದು ನಮ್ಮ ಕರ್ನಾಟಕ ರಾಜ್ಯಕ್ಕೇ ಕೆ ಹೊರತು ಕರ್ನಾಟಕ್ದಿಂದ ಬೇರೆ ಯಾವ ರಾಜ್ಯಕ್ಕೂ ಹೋಗ್ತಾ ಇಲ್ಲ ಯಾಕೆಂದರೆ ಇಲ್ಲಿ ಎಲ್ಲ ಥರದ ಸೌಲಭ್ಯಗಳು ಶಿಕ್ಷಣಕ್ಕೆ ಬೇಕಾಗಿರೋಂಥ ಹಾಗೂ ಶಿಕ್ಷಣ ಮುಗಿದ ನಂತರ ಉದ್ಯೋಗಕ್ಕೆ ಕೂಡ ಬೇಕಾಗಿರೋ ಅಂಥ ಎಲ್ಲ ಥರ ವಿದ್ಯಾಭ್ಯಾಸ ನಮಗೆ ಕಾಲೇಜ್ ಡೇಸಲೆನೇ ಕಲಿಸ್ತಾ ಇದ್ದಾರೆ ಆಮೇಲೆ ನಮಗೆ ವ ಇಂಜಿನಿಯರಿಂಗ್ ಅಂತ ಬಂದರೆ ನಮಗೆ ಆರ್ ವಿ ಕಾಲೇಜಿದೆ ಬ್ಯಾಂಗ್ಳೂರ್ ಆಫ್ ಇನ್ಸ್ಟೂಷನ್ ಎಲ್ಲ ಟಾಪ್ ಟಾಪ್ ಆಗಿರೋ ಅಂತ ಕಾಲೇಜಸು ಮೆಡಿಕಲಿಗೆ ಅಂತ ಬಂದರೆ ಕಿಮ್ಸ್ ಆಗಿರ್ಬೋದು ವಿಮ್ಸ್ ರೇ ಆಗಿರ್ಬೋದು ಭೂಮರಡ್ಡಿ ಕಾಲೇಜಸ್ ಆಗಿರ್ಬೋದು ಇಂಜಿನಿಯರಿಂಗಿಂದು ಪಾಲ್ಟೆಕ್ನಿಕಿಗೂ ಅಂತ ಬಂದರೆ ದಯಾನಂದ ಸಾಗರ ಆಕ್ಸ್ಫರ್ಡು ಸುಮಾರು ಕಾಲೇಜಸಲ್ಲಿ ಎಲ್ಲ ಒಂದು ಶಿಕ್ಷಣ ಇದ್ರಲ್ಲು ಉತ್ತಮ ಪ್ರದರ್ಶನವನ್ನು ನಮ್ಮ ಕರ್ನಾಟಕ ರಾಜ್ಯ ಕೊಡ್ತಾ ಇದೆ ಪ್ರತಿ ವರ್ಷ ಅಂತ ಹೇಳಿದ್ರೂ ತಪ್ಪಾಗೋಲ್ಲ